ನಾವು ದನಗಳನ್ ಸಾಕೊಂಡಿದೀವಿ ಎಂದರೆ ಗ ನಾಟಿ ಹಸುಗಳನ್ನು ಸಾಕೊಂಡಿದೀವಿ ಒಂದು ಮೂವತ್ತು ಹಸು ಮನೆಯಲ್ಲಿದೆ ಸಾಕಿದ್ದೀವಿ ಅದಕ್ಕೆ ತುಂಬ ನಮ್ಮ ಮಕ್ಕಳಿಗಿಂತ ಹೆಚ್ಚಾಗ್ ಸಾಕಿದೀವಿ ಅದಕ್ಕೆ ಡೈಲಿ ತೊಳಿಬೇಕು ಡೈಲಿ ತೊಳಿಬೇಕು ತೊಳೆದು ನೀಟಾಗಿರಬೇಕು ಅದ್ರದ್ದು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ತಾಯಿರಬೇಕು ಸಗಣಿ ಎಲ್ಲ ಎತ್ಕೊಂಡೋಗಿ ಒಂದು ಇದಕ್ಕೆ ಮನೆ ಹಿಂದ್ಗಡೆ ಹಿತ್ಲಲ್ಲಾಕ್ಬೇಕು ಸಗಣಿನ ಅದಕ್ಕೆ ದನಕ್ಕೆ ಸ್ನಾನ ಮಾಡಿಸಿ ಚೆನ್ನಾಗ್ ಶುದ್ಧವಾಗಿರೋ ಜಾಗದಲ್ಲಿ ಎತ್ಕೊಂಡೋಗಿ ಕಟ್ಟಾಕಬೇಕು ಇಲ್ಲಾಂದರೆ ಎಲ್ಲ ಅದ್ರ ಬಾಡಿ ಮೇಲೆಲ್ಲ ಕ್ಲೀನ್ ಮಾಡಿಲ್ಲಾಂದರೆ ಸಗಣಿ ಎಲ್ಲ ಮೆತ್ಕೊಂಬಿಟ್ಟಿರುತ್ತೆ ಅದಕ್ಕೆ ಚೆನ್ನಾಗಿರುವ ನೀರಾಕಿ ತೊಳೆದು ಒಂದು ಕಡೆ ಕೊಠಡಿನಲ್ಲಿ ಕಟ್ಟಾಕಿಡಬೇಕು ಮತ್ತು ಹುಲ್ಲು ಹುಲ್ಲು ಕಟ್ಮಾಡಿಬಿಟ್ಟು ಅದಕ್ಕೆ ಮುಂದೆ ಇಡಬೇಕು ಮತ್ತು ಹಿಂಡಿ ಬೂಸಾ ನೀರು ಇಡ್ತಾಯಿರಬೇಕು ಅದು ಹಸುಗೆ ಹಸುಗಳಿಗೆ ಚೆನ್ನಾಗ್ ನೋಡ್ಕೊಬೇಕು ಮೇವು ಚೆನ್ನಾಗ್ ಕೊಡಬೇಕು ಆ ಹಸುಗಳ್ಗ್ ಯಾರು ಮೂಕ ಪ್ರಾಣಿಗಳಿಗೆ ಯಾರು ಹಿಂಸೆ ಮಾಡಬಾರ್ದು ಅವ್ರನ್ನ ಪ್ರೀತಿಯಿಂದ ನಾವು ನೋಡಿಕೊಂಡು ಎಷ್ಟು ಪ್ರೀತಿಯಿಂದ ನೋಡ್ಕೊಬೇಕ್ ಅವ್ರನ್ನ ನಾವು ಅವ್ರನ್ನ ಪ್ರೀತಿ ಮಾಡಿದ್ರೆ ನಮ್ಮನ್ನು ಅವ್ರು ಪ್ರೀತಿ ಮಾಡ್ತಾರೆ ಹಾಗೆ ನಾವು ಮಾಡ ಮಾಡಬೇಕು ಅದು ದೇವ್ರ ಸರೂಪ ದೇವರ ಸ್ವರೂಪ ನ ಹಸು ಹಸುನ ತುಂಬ ಚೆನ್ನಾಗ್ ನೋಡ್ಕೊಂತಾ ಇರಬೇಕು ಅದಕ್ಕೆ ಮಧ್ಯಾಹ್ನ ಹೊತ್ತು ನೀರಿಡಬೇಕು ಸಂಜೆ ಹೊತ್ತು ಹಿಂಡಿ ಬೂಸ ಇಡಬೇಕು ಹುಲ್ಲಿಡ್ಬೇಕು ಈ ಹುಲ್ ಹುಲ್ಲಿಟ್ಟು ನೋಡ್ಕೊತಾ ಇರಬೇಕು ಮತ್ತು ಅದಕ್ಕೆ ಏನಾದರು ಪ್ರಾಬ್ಲಮ್ಮಾದರೆ ಹುಷಾರಿಲ್ಲಾಂದ್ರೆ ಡಾಕ್ಟ್ರ್ ಸಲಹೆ ತೊಗೊಂಡು ಅದಕ್ಕೆ ತೋರಿಸ್ಬೇಕು ತೋರ್ಸು ತೋರಿಸ್ಬೇಕು